ಹಲೋ ಹೌದು ಏನು ಬೇಕಾಗಿತ್ತು ಇಡ್ಲಿ ಸಂಬಾರು ವಡಾ ಸಾಂಬಾರು ದೊಸೆ ಚಟ್ನಿ ಉತ್ತಪ್ಪ ಸಜ್ಜಿಗೆ ಬಜ್ಜಿಲ್ ಯಾವ್ದು ಬೇಕು ನಿಮಗೆ ಹಾಂ ಮೂವತ್ತು ಮೂವತ್ತು ಇಡ್ಲಿ ಸಾಂಬಾರಿಗು ಮೂವತ್ತು ಹೌದು ಹೌದು ಹೌದು ಹೌದು ಇಲ್ಲ ಇಲ್ಲ ಇಲ್ಲ ಇಲ್ಲ ಈಗ ರೇಟೆಲ್ಲ ಜಾಸ್ತಿ ಅಲ್ವ ಹೌದು ಹೌದು ಹೌದು ಹೌದು ಹಾಂ

ಆಯ್ತು ಆಯ್ತು ಆಯ್ತು ಓಕೆ ಆಯ್ತು ಆಯ್ತು ಆಯಿತು ಅವ್ನಹತ್ರ ಕಳೀಸಿ ನಾವು ಬಿಲ್ ಕೊಡ್ತೆವೆ ಆಯ್ತು ಆಯ್ತು ಆಯಿತು ಇನೊಂದು ಅರ್ಧ ಗಂಟೆ ಒಳಗೆ ಆಯ್ತು ಆಯಿತು ಕಳಿಸಿ ಕಳಿಸೀ ಹಾಂ ಈಗಲೇ ಕಳಿಸಿ ಈಗಲೇ ಈಗಲೇ ಕಳಿಸಿ ಕಳಿಸಿ ಆಯ್ತು ಆಯ್ತು ಆಯ್ತು

ಆಯ್ತುಆಯ್ತು ಆಯ್ತು ಇಲ್ಲ ಇಲ್ಲ ನಾವು ಮಾಡಿ ಕೊಡ್ತೇವೆ ಕೊಡ್ತೇವೆ ಆಯಿತು ಆ

ಆಯ್ತು ಆಯ್ತು ಆಯಿತು ಆಯ್ತು ಮ ಮಳೆಯಿಲ್ಲ ಮಳೆಯಿಲ್ಲ ಮಳೆಯಿಲ್ಲ ಹಾಂ ಆಯಿತು ನಾನು ಸಲ್ಪ ಬಿಸಿ ಇದ್ದಿದು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು